ನಾನು ಒಂದು ಹದಿನೈದು ದಿನದ ಮುಂಚೆ ಒಂದು ಪ್ರೆಸ್ಟೀಜ್ ಸ್ಟೋವನ್ನು ಅಮೆಝಾನಿಂದ ಖರೀದಿ ಮಾಡಿದೆ ಇದು ನೋಡೋಕೆ ಬಹಳ ಚೆನ್ನಾಗಿದೆ ಮತ್ತೆ ಅದ್ರಲ್ಲಿ ನಾಲ್ಕು ಥರಹದ ಚಿಮಿಣಿಗಳಿವೆ ಈ ಥರಹದ ಚಿಮಣಿಗಳಿದ್ದಾಗ ನಾವು ನಾಲ್ಕು ಬಗೆ ಅಡುಗೆಯನ್ನು ಬೇಗ ಮಾಡ್ಬೋದು ಮತ್ತೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರಿಂದ ಕೂಡ ತುಂಬ ಕಡಿಮೆ ಗ್ಯಾಸ್ ತಗೊಳತ್ತೆ ಮತ್ತೆ ಪ್ರೆಸ್ಟೀಜ್ ಸ್ಟೋವನ್ನು ಸ್ವಚ್ಛ ಮಾಡೋದು ತುಂಬಾ ಸುಲಭ ಮತ್ತೆ ಮಾಡಿದ ಅಡುಗೆನೂ ಕೂಡ ತುಂಬಾ ಸ್ವಾದಿಷ್ಟವಾಗಿ ಇರುತ್ತೆ ಅಲ್ಲದೆ ಈ ಸ್ಟೋವನ್ನು ಎಲ್ಲಿ ಬೇಕಾದರು ಆರಾಮಾಗಿ ನಾವು ತಗೊಂಡು ಕೊಂಡು ಹೋಗ್ಬೋದು ಅಡುಗೆ ಬೇಗ ಆಗೋದರಿಂದ ನಮ್ಮ ಸಮಯದ ಉಳಿತಾಯ ಕೂಡ ಆಗುತ್ತೆ ಮತ್ತೆ ಬೇರೆ ಬೇರೆ ಕೆಲಸಗಳನ್ನು ಸಹ ನಾವು ಮಾಡೋಕು ಬೇಗ ಮಾಡಿಕೊಂಡು ನಾವು ಆರಾಮಾಗಿ ಕೂರೋಕು ಆಗುತ್ತೆ ಆ ಥರ ಸೌಲಭ್ಯಗಳು ಇದೆ ಇದೆ ಇದರಲ್ಲಿ ಮತ್ತೆ ತುಂಬಾ ಸುರಕ್ಷತೆಯಿಂದ ಈ ಸ್ಟೋವಲ್ಲಿ ಕೆಲಸವನ್ನ ಆರಾಮಾಗಿ ಮಾಡ್ಬೋದು ಈ ಸ್ಟೋವಲ್ಲಿ ಬೆಂಕಿಯ ಉರಿಯು ಉರಿಯನ್ನು ಹೆಚ್ಚು ಕಡಮೆ ಮಾಡುವ ಆಯ್ಕೆಯು ಕೂಡ ತುಂಬಾ ಸುಲಭವಾಗಿದೆ ಹೌದು ಇದನ್ನು ನೀವು ನಂಬ್ತೀರಾ ತುಂಬಾ ಸುಲಭವಾಗಿದೆ ಮತ್ತು ಇದನ್ನು ಆರಾಮಾಗಿ ನಾವು ವರ್ಸಿಗು ಅದನ್ನು ಕ್ಲೀನ್ ಮಾಡೋಕು ಸಹಾಯ ಆಗ್ತಯಿದೆ ತುಂಬ ಕಷ್ಟ ಏನಿಲ್ಲ ಇದರಲ್ಲಿ ಹಾಗಾಗಿ ಎಲ್ಲರಿಗು ನಾನೊಂದು ವಿಷಯ ಹೇಳೋದೇನಂದರೆ ಈ ಪ್ರೆಸ್ಟೀಜ್ ಸ್ಟೋವು ತುಂಬಾ ಉಪಯುಕ್ತಕಾರಿಯಾಗಿದೆ ಎಲ್ಲರು ಕೂಡ ಇದರ ಸದುಪಯೋಗ ಪಡಕೋಬೇಕು ಮತ್ತು ಅದರ ಬೆಲೆಯು ಕೂಡ ಕೈಗೆಟಕುವ ದರದಲ್ಲಿ ನಮಗೆ ಸಿಗ್ತಾಯಿದೆ ಹಾಗಾಗಿ ನೀವು ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ತಗೊತಿರಲ್ವ ಎಲ್ಲರು ತಗೊಳ್ಳಿ ತುಂಬಾ ಉಪಯುಕ್ತಕಾರಿಯಾದ ಒಂದು ಮಾಹಿತಿ ನಿಮ್ಗೆ ಸಿಗ್ತಾಯಿದೆ ಈ ಪ್ರೆಸ್ಟೀಜ್ ಸ್ಟೋವಿಂದ ನಮ್ಮ ಮನೆಯಲ್ಲಿ ಒಳ್ಳೆ ರುಚಿಕರವಾದ ಅಡುಗೆ ಆಗ್ತಯಿದೆ ಮತ್ತೆ ಅತಿ ಬೇಗ ಆಗ್ತಯಿದೆ ಇದರಿಂದ ನಮಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡೋಕೆ ನಮ್ಮ ಈಗ ಹೊಲಿಗೆ ಮಾಡೋದಾಗಲಿ ಇಲ್ಲ ಎಲ್ಲಾದ್ರು ಹೋಗೋದಿರಪ್ಪ ಬೇಗ ಬೇಗನೆ ಮಾಡಿ ಮುಗ್ಸ್ಕೊಂಡು ಹೋಗಬೋದಲ್ವಾ ನಮಗೆ ಇದು ತುಂಬಾ ಸುಲಭವಾಗಿ ನಮಗೆ ಕೆಲಸ ಮುಗಿಸೋ ಹಾಗೆ ಮಾಡಿಕೊಡ್ತಾಯಿದೆ ಹಾಗಾಗಿ ನಾವು ಇದನ್ನ ತಗೊಂಡರೆ ತುಂಬ ಉಪಯುಕ್ತ ಅಂತ ನಾನು ಎಲ್ಲರಿಗು ಹೇಳೋಕೆ ಇಷ್ಟಪಡ್ತೀನಿ ತಗೊತಿರಲ್ವ ನೀವು ಕೂಡ ತಗೊಳ್ಳಿ ಇದರ ಸದುಪಯೋಗವನ್ನು ನೀವೆಲ್ಲರು ಪಡೆದ್ಕೊಳ್ಳಿ

ನೀವು ಒಂದುಸಲ ಪ್ರಯತ್ನಪಡಿ ಇದನ್ನು ತಗೊಂಡು ನಿಮ್ಮ ಒಂದು ಉಪಯುಕ್ತ ಮಾಹಿತಿಯನ್ನು ಸಹ ನಮಗೆ ನೀಡಿ ಬೇರೆ ಜನಗಳಿಗೂ ನೀಡಿ ಅಂತ ನಾನು ಹೆಣ್ಣುಮಕ್ಳಲ್ಲೂ ಹೇಳೋಕೆ ಇಷ್ಟಪಡ್ತೀನಿ